ಹಲೋ ಏನಪ್ಪಾ ಇನ್ನೂ ಎಷ್ಟೊತ್ತಾಗುತ್ತೆ ನಾವು ತಲುಪಿಸ್ಬೇಕಾದ್ರೆ ಒಳ್ಳೇ ಇದು ಟ್ರಾಫಿಕಲ್ಲಿ ತಂದು ಸಿಕ್ಕಾಕ್ಸ್ಬುಟ್ಟಲ ನಮಗೆ ಅರ್ಜೆಂಟು ನಾನಲ್ಲಿ ಒಂದು ಸಮಾವೇಶ ಇದೆ ನಮಗೆ ನಮ್ಮ ನಾಯಕ್ರೆಲ್ಲ ಬರ್ತಾಯಿದಾರೆ ಅಲ್ಲಿ ಅವ್ರ ಹತ್ರ ನಾವು ಮಾತಾಡಬೇಕಾಗಿತ್ತು ಇನ್ನೂ ಇನ್ವಯ್ಟ್ ಮಾಡಬೇಕು ಸಮಯ ಬೇರೆ ಮೀರ್ತಾ ಇದೆ ನೀವು ರೋಡ್ ನೋ ಈ ರಸ್ತೆ ನೋಡ್ಕೊಂಬರ್ಬೇಕಾಯಿತ್ತಲ್ವಾ ಈ ಮಧ್ಯೆ ಸಿಕಾಕ್ಸ್ಬುಟ್ರೆ ನಾವು ಇನ್ನೂ ಎಷ್ಟೊತ್ತಾಗುತ್ತೆ ಹೇಳಿ ಬೇರೆ ಯಾವ್ದಾರೂ ರಸ್ತೆ ಇದ್ದರೆ ಹುಡ್ಕಪ್ಪಾ ಹೋಗ್ಲಿ ಹೋಗೊಣ ನನಗೆ ತುಂಬ ಕಷ್ಟ ಆಗ್ತದೆ ನೀವು ಮೊದಲೇ ನೋಡ್ಬೇಕಲ್ಲ ಈ ರಸ್ತೆಲಿ ಬರೋದಾ ಬೇಡ ಅಂತ ಹೇಳಿ ಹಿಂದೆನು ಹೋಗೋದಾಗಿಲ್ಲ ಮುಂದೆನೂ ಹೋಗೋ ಹಾಗಿಲ್ಲ ಮಧ್ಯದಲ್ಲೇ ನಿಲ್ಸ್ಬಿಟ್ಟಿದ್ದಿರ ತುಂಬ ಕಷ್ಟ ಆಗ್ತಾಯಿದೆ ಜಲ್ದಿ ಏನಾರು ಒಂದು ಮಾಡಿ